ನಮ್ಮ ಮನೆಯಿಂದ ಸುಮಾರು ಇಪ್ಪತ್ತೈದು ಕಿಲೋಮೀಟರ್ ಇದೆ ನಾನು ಡಿಗ್ರಿ ಕಾಲೇಜ್ಗೆ ಹೋಗಬೇಕಂದ್ರೆ ಆವಾಗ ನಾನೇನು ಮಾಡ್ತಿದ್ದೆ ಅಂದರೆ ಅರ್ಧ ಕಿಲೋಮೀಟರ್ ನಡಿಬೇಕಿ ಎರಡು ಕಿಲೋಮೀಟರ್ ನಡಿಬೇಕಿತ್ತು ಆಮೇಲೆ ಒಂದುಗಂಟೆ ಹೊತ್ತು ಬಸ್ಸಲ್ಲಿ ಇರಬೇಕಿತ್ತು ಬಸ್ಸಲ್ಲಿ ಇರುವಾಗ ಯಾವಾಗಲೂ ಬೋರಾಗುತ್ತೆ ಆವಾಗ ಸಾಂಗ್ ಕೇಳ್ಲಿಕ್ಕೆ ಹಾಡು ಕೇಳ್ಲಿಕ್ಕೆ ವಿವಿಧ ಹಾಡು ಕೇಳ್ಲಿಕ್ಕೆ ತುಂಬ ಇಷ್ಟ ನನಗೆ ಅದಕ್ಕೋಸ್ಕರ ನಾನೊಂದು ಬ್ರ್ಯಾಂಡೆಡ್ ಅಂದರೆ ಒಳ್ಳೆಯ ಕ್ವಾಲಿಟಿ ಇರುತ್ತೆ ಅಂದ್ಕೊಂಡು ಬೋಟ್ ಬೋಟ್ ಅನ ಬೋಟ್ ಕಂಪೆನಿದೊಂದು ಹೆಡ್ಫೋನ್ ಆರ್ಡರ್ ಮಾಡಿದ್ದೆ ಹೆಡ್ಫೋನ್ ತು ಗ್ರೇ ಕಲರಿಂದು ಆರ್ಡರ್ ಮಾಡಿದ್ದೆ ನಂಗೆ ತುಂಬ ಇಷ್ಟ ಆಯ್ತದು ಅದಕ್ಕೋಸ್ಕರ ಪರ್ಚೇಸ್ ಮಾಡಿದ್ದೆ ನಾನು ಅದಕ್ಕೆ ಎರಡು ಸಾವಿರ ಕೂಡ ಕೊಟ್ಟಿದ್ದೆ ಹಣ ಅದು ಆರ್ಡರ್ ಬಂತು ಬಂದ ತಕ್ಷಣ ನನಗೆ ಬಂದ ತಕ್ಷಣ ನನಗೆ ಇಷ್ಟ ಆಯಿತು ಅದರ ಕಲರಾಗಿರ್ಬೋದು ಅದರ ಸೌಂಡ್ ಕ್ವಾಲಿಟಿ ಎಲ್ಲ ಚೆನ್ನಾಗಿತ್ತು ಆದ್ದರಿಂದ ಅದರದ್ದು ವಾಪಸ್ಸು ನಾವು ವಾಪಸ್ಸು ನೀಡಬೇಕು ಅಂದರೆ ಅದು ಕೇವಲ ಕೇವಲ ಹತ್ತು ದಿನ ಮಾತ್ರ ಅವಕಾಶ ಆಗ ಸ ಆ ಸಮಯದಲ್ಲಿ ನಾನೇನು ಮಾಡ್ದೆ ಅಂದರೆ ನನಗೆ ಮೊದ ಮೊದಲು ಆ ಹೆಡ್ಫೋನ್ ತುಂಬ ಚೆನ್ನಾಗಿದೆ ಅಲ್ಲಾ ಅದನ್ಯಾಕೆ ವಾಪಸ್ಸು ಮಾಡಬೇಕು ಅಂತ ಅನಿಸ್ತು ಅದಕ್ಕೋಸ್ಕರ ನಾನದನ್ನು ವಾಪಸ್ಸು ಮಾಡುವ ಆಲೋಚನೆ ಕೂಡ ಮಾಡಿರಲಿಲ್ಲ ಆದರೆ ಒಂದು ಒಂದು ಹತ್ತು ದಿನ ಕಳೆದ್ಮೇಲೆ ಆ ಹೆಡ್ಫೋನ್ ತುಂಬಾ ಕಿರಿಕಿರಿ ಆಗಕೆ ಶುರು ಮಾಡ್ತು ಕಿವಿಯೆಲ್ಲ ಬಿಸಿ ಆಗಿ ನಾನು ಕೇವಲ ಒಂದು ಗಂಟೆ ಮಾತ್ರ ಯೂಸ್ ಮಾಡ್ತಿದ್ದೆ ಹೆಡ್ಫೋನು ಆದರೆ ಕೆಲವರು ಫುಲ್ ನೈಟ್ ಯೂಸ್ ಮಾಡ್ತಾರೆ ಕೆಲವರು ಡೇ ಫುಲ್ ಹಗಲು ಫುಲ್ ಯೂಸ್ ಮಾಡ್ತಾರೆ ಆದರೂ ಅವ್ರಿಗೇನು ಆಗ್ತಿರಲಿಲ್ಲ ಬೇರೆ ಹೆಡ್ಫೋನಲ್ಲಿ ಆದರೆ ಇದು ಒಂದು ಗಂಟೆ ನಾನು ಯೂಸ್ ಮಾಡಿದರೂ ಕೂಡ ಅದು ಫುಲ್ ಕಿವಿಯೆಲ್ಲ ಬಿಸಿಯಾಗ್ತಿತ್ತು ಮತ್ತು ನಾನು ಗ್ರೇ ಕಲರ್ ಆರ್ಡರ್ ಮಾಡಿದ್ದು ಹೆಡ್ಫನ್ ಅದು ಏನಾಗ್ತಿದೆ ಅಂದರೆ ಫುಲ್ ಕಲರೆಲ್ಲ ಕಿತ್ತೋಗಲಿಕ್ಕೆ ಪೇಂಟ್ ಹಾಕಿದ್ದು ಅದೆಲ್ಲ ಕಿತ್ತೋಗಿ ಕಿತ್ತೋಗ್ಲಿಕೆ ಶುರುವಾಗಿತ್ತು ಅದು ನನಗೆ ರಿಟರ್ನ್ ಕೂಡ ಆಪ್ಷನ್ ಇರಲಿಲ್ಲ ನಾನು ಫ್ಲಿಪ್ಕಾರ್ಟಲ್ಲಿ ಆರ್ಡರ್ ಮಾಡಿದ್ದು ಅದನ್ನು ಅದು ವಾಪಸ್ಸು ಕಳಿಸುವ ಆಪ್ಷನ್ ಕೂಡ ನನಗೆ ಇರಲಿಲ್ಲ ಯಾಕಂತ್ಹೇಳ್ದ್ರೆ ನಾನು ಹತ್ತು ದಿನದೊಳಗೆ ಅದು ವಾಪಸ್ಸು ಮಾಡಬೇಕಿತ್ತು ನಾನು ಹತ್ತು ದಿನ ಅದು ತುಂಬ ಚೆನ್ನಾಗಿತ್ತು ಆಮೇಲೆ ಆಮೇಲೆ ಏನಾಗ್ಲಿಕ್ಕೆ ಶುರುವಾಯ್ತಂದರೆ ವಾಯ್ಸ್ ಫುಲ್ ಸ ಶಬ್ಧ ಫುಲ್ ಕಮ್ಮಿ ಕೇಳ್ಲಿಕ್ಕೆ ಕಡಿಮೆ ಕೇಳ್ಲಿಕ್ಕೆ ಶುರುವಾಯಿತು ಎರಡು ಇಯರ್ಫೋನ್ ಎಷ್ಟೇ ಜೋರಾಗಿ ನಾನು ಎಷ್ಟೇ ಜೋರಾಗಿ ಶಬ ಸೌಂಡ್ ಹಾಕ್ಕೊಂಡರು ಮೊಬೈಲಲ್ಲಿ ಸೌಂಡ್ ಹಾಕ್ಕೊಂಡರು ಕೂಡ ಆ ಹೆಡ್ಫೋನಲ್ಲಿ ಅಷ್ಟು ಚೆನ್ನಾಗಿ ಕೇಳ್ತಿರಲಿಲ್ಲ ಆದರೆ ಸ್ವಲ್ಪ ದಿ ಹಾಗೇ ಸ್ವಲ್ಪ ದಿನ ಆಗ್ತಾ ಇರಬೇಕಾದ್ರೆ ಒಂದು ಕಿವಿಲಿ ಒಂದು ಕಿವಿಲಿ ಮಾತ್ರ ಕೇಳ್ತಿತ್ತು ಇನ್ನೊಂದು ಕಿವಿ ಹೆಡ್ಫೋನ್ ಕೇಳ್ತಾನೇ ಇರಲಿಲ್ಲ ಅದು ಇಯ ಅದು ಇಯರ್ ಬಡ್ಸ್ ಕೂಡ ಹಾಗೇ ಅದು ನಿಲ್ಲ ಕಿವಿಲಿ ನಿಲ್ತನೇ ಇರಲಿಲ್ಲ ಯಾವಾಗಲೂ ಬಿದ್ದು ಬಿದ್ದು ಬಿದ್ದು ಹೋಗೋದು ಆ ಹೆಡ್ಫೋನಿಂದ ನಂಗೆ ತುಂಬಾ ಕಿರಿಕಿರಿ ಆಗೋಕೆ ಶು ಆಗೋಕೆ ಶುರು ಆಯಿತು ಅದೇ ನಾವು ಅದೇ ಥರದ ಪ್ರಾಡಕ್ಟನ್ನು ಅದೇ ಅಂಗಡಿಗೆ ಹೋಗಿ ನಾವೇ ಹೋಗಿ ಅದನ್ನು ಮುಟ್ಟಿ ಅದನ್ನು ನೋಡಿ ಅದ್ರದ್ದು ಬಳಕೆ ಬಳಕೆಯಾಗಿರ್ಬೋದು ಅದರ ಕ್ವಾಲಿಟಿ ಎಲ್ಲ ಎಲ್ಲದನ್ನು ಕೂಡ ಚೆಕ್ ಮಾಡಿ ನಾವೇ ಅದನ್ನು ಪರ್ಚೇಸ್ ಮಾಡಿದರೆ ನಮಗೆ ತುಂಬಾ ಉಪಯೋಗ ಇತ್ತು ಯಾಕೆಂದ್ರೆ ನಾವದನ್ನು ಹೇಗೆ ಉಪ್ಯೋಗ್ಸುತ್ತೆ ಹೇಗೆ ಬಳಕೆ ಆಗತ್ತದು ಹೇಗೆ ಉಪಯೋಗ್ಸ್ಬೋದು ಅದರ ಕಲ್ಲರಾಗಿರ್ಬೋದು ಎಲ್ಲದನ್ನು ನಾವು ಟಚ್ ಮಾಡಿ ನಾವದನ್ನು ಅದು ಹೇಗೆ ನಾವು ನಮಗೆ ಹೇ ಯಾವ ರೀತಿ ಬೇಕು ಅದೇ ರೀತಿ ಪಡಕೊಳ್ತಿದ್ವಿ ಆದರೆ ನಮಗೆ ಆನ್ಲೈನಲ್ಲಿ ಆನ್ಲೈನಲ್ಲಿ ಪರ್ಚೇಸ್ ಮಾಡೋದ್ದಕ್ಕೆ ಮಾಡಿದ್ದರಿಂದ ಅದನ್ನು ವಾಪಾಸ್ಸು ಅವರಿಗೆ ಕಳಿಸಲಿಕ್ಕೂ ಆಗಲಿಲ್ಲ ಆದರೆ ನಾನು ಅದರಲ್ಲಿ ಫೀಡ್ಬ್ಯಾಕ್ ಅಂತ ಒಂದು ಆಪ್ಷನ್ ಇರುತ್ತೆ ಹೌದು ನಾನು ಅದ್ರಲ್ಲಿ ತುಂಬ ಚೆನ್ನಾಗಿದೆ ಅಂತ ಹಾಕಿದ್ದೀನಿ ಯಾಕೆಂದ್ರೆ ನನಗೆ ಹತ್ತು ದಿನ ಹತ್ತು ದಿನ ತುಂಬ ಒಳ್ಳೆಯ ಎಕ್ಸ್ಪೀರಿಯೆನ್ಸ್ ಕೊಟ್ಟಿತ್ತು ವಯ ಈ ಹೆಡ್ಫೋನ್ ಆದರೆ ಕ್ರಮೇಣ ಕ್ರಮೇಣ ಅದು ತುಂಬಾ ನೆಗೆಟಿವ್ ನೆಗೆಟಿವ್ ಇಂಪ್ಯಾಕ್ಟ್ಗಳು ನಾನು ಬೋಟ್ ಒಂದು ಒಳ್ಳೆಯ ಕಂಪೆನಿ ಅಂದ್ಕೊಂಡು ಅದನ್ನು ಅಷ್ಟು ಅಷ್ಟು ಹಣ ಕೊಟ್ಟು ಪರ್ಚೇಸ್ ಮಾಡಿದ್ದೆ ಹಾಗೇ ಹಾಗೇ ನೋಡಿದರೆ ನನಗೆ ಬೇರೆ ಕಂಪೆನಿಯಲ್ಲಿ ತುಂಬ ಕಡಿಮೆಗೆ ಅದೇ ಅದಕ್ಕಿಂತ ಒಳ್ಳೆಯ ಪ್ರಾಡಕ್ಟ್ಸ್ ಸಿಕ್ತಿತ್ತು ಅಂತ ಅನ್ನಿಸ್ತು ಆದಮೇಲೆ ಅದನ್ನು ಪರ್ಚೇಸ್ ಮಾಡಿ ಆದಮೇಲೆ ಅದಕ್ಕೋಸ್ಕರ ನಾನು ನನಗೆ ಅದರಿಂದ ತುಂಬಾ ನೆಗೆಟಿವ್ ಎಕ್ಸ್ಪೀರಿಯೆನ್ಸ್ ನೆಗೆಟಿವ್ ಎಕ್ಸ್ಪೀರಿಯೆನ್ಸ್ ಆಯಿತು ಆ ಅದೊಂದು ಪ್ರಾಡಕ್ಟ್ ಪರ್ಚೇಸ್ ಮಾಡಿದ್ದರಿಂದ ನೆಗೆಟಿವ್ ಎಕ್ಸ್ಪೀರಿಯೆನ್ಸ್ ಅಂದರೆ ನಾನು ಸರಿಯಾಗಿ ನೋಡಿಕೊಂಡೆ ಅದ್ರದ್ದು ರಿವಿವ್ಸ್ ಆಗಿರ್ಬಹುದು ಅದ್ರದ್ದು ಬೇರೆ ಬೇರೆ ಫೊಟೋಸ್ ಫೋಟೋಸ್ಗಳನ್ನೆಲ್ಲ ಹಾಕಿರ್ತಾರೆ ಅದನ್ನೆಲ್ಲ ನೋಡಿಕೊಂಡೆ ನಾನು ಹಾಕಿದ್ದು ಆದರೆ ಪರ್ಚೇಸ್ ಮಾಡಿದ್ದು ಆದರೆ ನನ್ಗೆ ಯಾವುದೇ ರೀತಿಯ ಸ್ಯಾಟಿಸ್ಫ್ಯಾಕ್ಷನ್ ಅದು ಕೊಡಲಿಲ್ಲ ಆ ಪ್ರಾಡಕ್ಟು ಅದಕ್ಕೋಸ್ಕರ ನಾನೇನು ಸಜೆಸ್ಟ್ ಮಾಡ್ತಿನಂದರೆ ಇವಾಗ ಎಲ್ಲರೂ ಅಂಗ್ಡಿಗೆ ಹೋಗೇ ಪರ್ಚೇಸ್ ಮಾಡಬೇಕು ಆನ್ಲೈನ್ ಆನ್ಲೈನಲ್ಲಿ ತೊಗೊಂಡರೆ ನಾವೀಗ ಪರ್ಚೇಸ್ ಮಾಡಿದರೆ ಅದು ತುಂಬಾ ಕೆಲವೊಂದು ಕೆಲವೊಂದು ನಾನು ಎಲ್ಲಾ ಪ್ರಾಡಕ್ಟು ಹಾಳಾಗಿರುತ್ತೆ ಎಲ್ಲಾ ಪ್ರಾಡಕ್ಟ್ ನಮಗೆ ಸರಿಯಾಗಿಲ್ಲ ಸರಿ ಹೊಂದಲ್ಲ ಅಂತ ಹೇಳಲಿಕ್ಕಾಗಲ್ಲ ಕೆಲವೊಂದು ಪ್ರಾಡಕ್ಟು ಚೆನ್ನಾಗಿರತ್ತೆ ಆದರೆ ನಮಗೆ ಇಷ್ಟ ಆಗಿರೋ ಪ್ರಾಡಕ್ಟು ಎಲ್ಲಾ ಸಮಯದಲ್ಲೂ ಒಳ್ಳೆಯ ರೀತಿಯಾಗಿ ಬರಲ್ಲ ಆನ್ಲೈನಲ್ಲಿ ನಾವು ಏನು ನಮಗೊಂದು ಎಕ್ಸ್ಪೆಕ್ಟೇಶನ್ ಅಂತ ಇರುತ್ತೆ ನಾವು ಯಾ ಆ ಥರ ಇರಬೇಕು ನಮ್ಮ ಪ್ರಾಡಕ್ಟು ಈ ಥರ ಇರಬೇಕು ಅಷ್ಟೊಳ್ಳೆಯ ಅಷ್ಟೊಳ್ಳೆಯ ಕ್ವಾಲಿಟಿದಿರಬೇಕು ಹಾಗಾದರೆ ನಾವು ನಾನಂತು ತುಂಬ ಖರ್ಚು ಮಾಡಿದ್ದೆ ಒಂದು ಹೆಡ್ಫೋನಿಗೆ ಎರಡು ಸಾವಿರ ಖರ್ಚು ಮಾಡೋದಂದರೆ ತುಂಬ ದೊಡ್ಡ ವಿಷಯ ಬೇರೆ ಬೇರೆ ಯಾವುದಕ್ಕೂ ನಾನಷ್ಟು ಖರ್ಚು ಮಾಡಲ್ಲ ತುಂಬ ಇಷ್ಟಪಟ್ಟು ತೊಗೊಂಡಿದ್ದು ಒಂದು ವಸ್ತು ಅಷ್ಟು ಬೇಗ ಹಾಳಾಯಿತು ಅದು ಹತ್ತು ದಿನದ ಒಳಗೆ ಹಾಳಾಯ್ತಂದರೆ ತುಂಬ ಬೇಜಾರಾಗತ್ತಲ್ಲ ಅದಕ್ಕೋಸ್ಕರ ನಾನೇನು ಹೇಳ್ತಿನಂದರೆ ಇವಾಗ ನೀವು ಯಾವುದೇ ಒಂದು ಪರ್ಚೇಸ್ ಮಾಡಬೇಕಿದ್ರೆ ಯಾವುದೇ ಒಂದು ಒಂದು ವಸ್ತುನ ಖರೀದಿ ಮಾಡಬೇಕಂದ್ರೆ ದಯವಿಟ್ಟು ಅಂಗ್ಡಿಗೆ ಹೋಗಿ ಪರ್ಚೇಸ್ ಮಾಡಿ ನಮಗೆ ಯಾವ ರೀತಿ ಪ್ರಾಡಕ್ಟ್ ಬೇಕು ಯಾವ ರೀತಿ ವಸ್ತು ಬೇಕು ಯಾವ ರೀತಿ ನಮಗೆ ಬೇಕೆಂದ್ರೆ ನಾವು ಪಡಕೊಳ್ಬೋದು ಯಾವ ರೀತಿ ಕಲ್ಲರಾಗಿರ್ಬೋದು ಬಣ್ಣ

ಆನ್ಲೈನಲ್ಲಿ ಪರ್ಚೇಸ್ ಮಾಡಿದರೆ ನಾವು ಹೇಳಲಿಕ್ಕಾಗಲ್ಲ ಬಣ್ಣ ಯಾವಾಗ ಬೇಕಾದ್ರೂ ಹೋಗ್ತಲೇ ಇರುತ್ತದು ನಮಗೆ ಕೆಲವೊಂದುಸಲ ನಾವು ಆರ್ಡರ್ ಮಾಡಿರೋದು ಯಾವುದೋ ಕಪ್ಪು ಕಲರಾಗಿರ್ಬೋದು ನಮಗೆ ಬಂದಿರೋದು ಯಾವುದೋ ರೆಡ್ ಕಲರ್ ಆ ಥರದ್ದೆಲ್ಲ ತುಂಬಾ ಆನ್ಲೈನ್ ತುಂಬಾ ಆನ್ಲೈನ್ ಪರ್ಚೇಸ್ಗಳಲ್ಲಿ ಆಗುತ್ತೆ ದಯವಿಟ್ಟು ಆನ್ಲೈನ್ ಪರ್ಚೇಸ್ಗಳನ್ನು ತುಂಬ ಅಂದರೆ ತುಂಬ ಕಮ್ಮಿ ಮಾಡಿ ಅಂಗ್ಡಿಗೆ ಹೋಗಿ ನಮ್ಮ ಫೀಲ್ ಮಾಡಿ ನಮ್ಮ ನಾವು ಅದನ್ನ ಯಾವ ವಸ್ತು ಬೇಕು ಅದನ್ನು ಮುಟ್ಟಿ ನೋಡಿ ನಮಗೆ ಇಷ್ಟ ಆಗಿ ಪರ್ಚೇಸ್ ಮಾಡಿಕೊಳ್ಬೇಕು